ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಇರುವುದು ಕನ್ನಡ ಪುರಾತನವಾದ ಭಾಷೆಯಾಗಿದ್ದು ನಮ್ಮಲ್ಲಿ ಅನೇಕ ಕಾಲದಿಂದ ಕಾಲಕ್ಕೆ ಕನ್ನಡ ಶಾಲೆಗಳು ಅಭಿವೃದ್ಧಿ ಹೊಂದುತಾ ಇದ್ದವು ಇತ್ತೀಚಿನ ಕೆಲವು ಬದಲಾವಣೆಗಳು ಕನ್ನಡಕ್ಕೆ ಮಾರಕವಾಗಿ ಪರಿಣಮಿಸಿರುವುದು ನಮಗೆ ಗೊತ್ತಿರುವ ಸಂಗತಿ ಕನ್ನಡ ಭಾಷೆ ಅದು ಅತ್ಯಂತ ಪ್ರಾಚೀನವಾದದ್ದು ಕನ್ನಡ ಭಾಷೇ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಕನ್ನಡಕ್ಕೆ ಪ್ರಾಧಾನ್ಯತೆಯಿದೆ ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸರಕಾರ ಕನ್ನಡದ ಶಾಲೆಗಳ ಸ್ಥಿತಿಗೆ ಸರಿಯಾದ ಕ್ರಮ ಕೈಗೊಳ್ಳದೆ ಇರುವುದರಿಂದ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಹೀಗಾಗಿ ಭಾಷೆಯು ಬೆಳೆಯೋದ್ರ್ ಬದ್ಲಿಗೆ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ನಾನು ಭಾಳ ದುಃಖದಿಂದ ವಿಷಾದದಿಂದ ಈ ಮಾತನ್ನು ತಿಳಿಸಲು ಇಚ್ಚಿಸುತ್ತೇನೆ ಕನ್ನಡ ಗ್ರಾಮೀಣದ ಸೊಗಡಾಗಿದ್ದು ಅದು ಅನೇಕ ಸವಾಲುಗಳನ್ನು ಈಗ ಎದುರಿಸುತ್ತಿದೆ ಇತ್ತೀಚಿಗೆ ಈ ಸರಕಾರ ಕನ್ನಡ ಶಾಲೆಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸದೆ ಮಾ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿರುವುದರಿಂದ ಕನ್ನಡದ ಭಾಷೆಯು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾಯಿದೆ ಯಾಕೆಂದರೆ ಇತ್ತೀಚಿಗೆ ನಾವು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂಗ್ಲೀಷ್ ಶಾಲೆಗಳು ಉದಯಿಸ್ತಿರುವುದನ್ನು ಕಂಡರೆ ಭಾಷೆಯ ಮೇಲೆ ಹಿಡಿತ ಕ್ರಮೇಣವಾಗಿ ಸಡಿಲ ಆಗ್ತಾ ಹೋಗ್ತಾಯಿದೆ ಅಂತ ನಮ್ಮ ಅನಿಸಿಕೆ ಕನ್ನಡ ಭಾಷೆ ಬೆಂಗ್ಳೂರಿನಲ್ಲಿ ಕನ್ನಡ ಕರ್ನಾಟಕ ಬೆಂಗ್ಳೂರಿನಲ್ಲಿದ್ರು ಕೂಡ ಸುಮಾರು ನಲವತ್ತು ಪರ್ಸೆಂಟಿಗೆ ಕನ್ನಡ ಭಾಷಿಕರೀಗ ಅಲ್ಲಿ ಉಳಿದಿದ್ದಾರೆ ಉಳ್ದಿದ್ರಲ್ಲಿ ಬೇರೆ ಕಡೆ ಬಂದು ಕರ್ನಾಟಕದಲ್ಲಿ ನೆಲೆ ಊರಿದಂಥವ್ರು ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡದೆ ತಮ್ಮದೇ ಆಸೆ ಭಾಷೆಯ ಬಗ್ಗೆ ಒತ್ತು ನೀಡುತ್ತಿರುವುದರಿಂದ ಕನ್ನಡ ಕ್ರಮೇಣವಾಗಿ ತನ್ನ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದೆ ಇಂಗ್ಲೀಷ್ ಮಾಧ್ಯಮವನ್ನು ಕಲಿತು ಕನ್ನಡ ಭಾಷೆ ಮಾತನಾಡುವವರು ಕ ಕನ್ನಡ ಮಾತಾಡೋದು ನಾವು ಹಿಂದೆ ಮುಂದೆ ನೋಡುತ್ತಿರುವುದು ಇದು ಕನ್ನಡದ ಬೆಳವಣಿಗೆಗೆ ಹಿನ್ನಡೆ ಅಂತಾನೂ ಅನಿಸುತ್ತದೆ ಕನ್ನಡ ಭಾಷೆ ಗೊತ್ತಿದ್ದರೂ ಕೂಡ ಬೇರೆಯವರೊಂದಿಗೆ ಕನ್ನಡ ಭಾಷೆಯನ್ನು ಮಾತನಾಡದೇ ಅವರ ಭಾಷೆಗೆ ನಾವು ಹೊಂದಿಕೊಳ್ಳುವಂತೆ ನಾವು ಇರುವುದರಿಂದ ನಮ್ಮ ಕರ್ನಾಟಕದ ದಲ್ಲಿ ಕನ್ನಡ ಭಾಷೆಯು ಅನೆ ಈ ಸ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಿದೆ ಇದರ ಜೊತೆಗೆ ಕನ್ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಶಾಲೆಗಳನ್ನು ಪ್ರಭಾವಿತವಾಗಿ ಮಾಡದೇ ಅವುಗಳನ್ನು ಅವುಗಳಲ್ಲಿ ಇಂಗ್ಲೀಷ್ ಶಾಲೆಗಳನ್ನು ಓಪನ್ ಮಾಡಿ ಬೇರೆ ಬಾ ಲ ಭಾಷೆಗೆ ಪ್ರಾಮುಖ್ಯತೆ ನೀಡುತ್ತಿರುವುದರಿಂದ ಹೀಗಾಗಿ ಕನ್ನಡ ಇವತ್ತು ನಮ್ಮ ಅಳಿವು ಉಳಿವಿನ ಅಂಚಿನಲ್ಲಿ ಇದೆ ಎಂದರೂ ಕೂಡ ತಪ್ಪಾಗಲಾರದು ಯಾಕಂದರೆ ಬ ಬೆಂಗ್ಳೂರಿನ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದ್ದರೂ ಕೂಡ ಅಲ್ಲಿ ಕನ್ನಡಿಗರ ಸಮಸ್ಯೆಗಳು ಭಾಳ ಬೇರೆ ಬೇರೆ ಕಂಪನಿಗಳು ಕನ್ನಡ ಕರ್ನಾಟಕದಲ್ಲಿ ಪ್ರಾರಂಭವಾಗಿದ್ದರೂ ಕೂಡ ಕನ್ನಡಿಗರಿಗೆ ಕನ್ನಡ ಭಾಷೆಯ ಕಲಿತವರಿಗೆ ಅಲ್ಲಿ ಪ್ರಾಮುಖ್ಯತೆಯನ್ನು ನೀಡದೆ ದೊಡ್ಡ ದೊಡ್ಡ ಹುದ್ದೆಗಳು ಕೀ ಮುಕ್ ಪ್ರಮುಖವಾದ ಹುದ್ದೆಗಳನ್ನು ಭಾಷೇತರ ಕನ್ನಡ ಭಾಷೇತರ ಜನರಿಗೆ ನೀಡುತ್ತಿರುವುದರಿಂದ ಕನ್ನಡ ಒಂದು ಸಂಕಟ ಪರಿಸ್ಥಿತಿಯನ್ನು ಎದುರಿಸುವಂತೆ ಆಗಿದೆ ಇತ್ತೀಚಿಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂಗ್ಲೀಷ್ ಶಾಲೆಗಳು ಉದಯವಾಗುತ್ತಿರುವುದು ಕೂಡ ತುಂಬ ದುರದೃಷ್ಟಕರ ಅಂತ ನನ್ನ ಬಾ ಇದ ನನಗೆ ನನಗನಿಸ್ತಾಯಿದೆ ಕ ಇಂಗ್ಲೀಷ್ ಬಾ ಶಾಲೆಗಳು ಓಪನ್ ಆಗಿರುವುದರಿಂದ ಕನ್ನಡವೂ ಕೂಡ ಕ್ರಮೇಣವಾಗಿ ತನ್ನ ಹಳೆ ತಳಹದಿಯನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕಂಟಕ ಎದುರಿಸುವಂಥ ಸ್ಥಿತಿ ಬಂದೊದಗಿದೆ ಇದೆಲ್ಲ ಕನ್ನಡದ ಬೆಳವಣಿಗೆಗೆ ಹಿನ್ನಡೆ ಅಂತ ಅನಿಸ್ತಾಯಿದೆ ಕನ್ನಡ ಭಾಷೆಯು ಭಾಳ ಸುಂದರ ಹಾಗೂ ಸ್ಪಷ್ಟವಾದ ಭಾಷೆಯಾಗಿರುವುದರಿಂದ ನಾವು ಕನ್ನಡಕ್ಕೆ ಇನ್ನಾದರೂ ಕೂಡ ಕಾ ಕಾಳಜಿಯನ್ನು ವಹಿಸಬೇಕು ಈ ದಿಶೆಯಲ್ಲಿ ಸರಕಾರ ಕನ್ನಡ ಶಾಲೆಗಳಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಆ ಶಾಲೆಗಳಲ್ಲಿ ಎದುರಿಸುತ್ತಿರುವ ಸಮ ಕನ್ನಡ ಕಲಿಸುವವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದರ ಬದಲಿಗೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಒತ್ತು ಕೊಡುವುದು ಹೀಗಾಗಿ ಕನ್ನಡಕ್ಕೆ ಒಂದು ಕಂಟಕ ಎದುರಾಗಿದೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಕನ್ನಡ ಶಾಲೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆಗಳು ಇದ್ದರೂ ಕೂಡ ಅಲ್ಲಿಗೆ ಮ ತಿ ಇತ್ತೀಚಿನ ನಾವು ಕನ್ನಡಿಗರೇ ಕೂಡ ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ತಾಳದೇ ಇಂಗ್ಲೀಷಿಗೆ ಮೊರೆ ಹೋಗಿರುವುದರಿಂದ ನಮ್ಮ ಕನ್ನಡಕ್ಕೆ ಒಂದು ತೊಂದ್ರೆ ಅಭಿವೃದ್ಧಿಗೆ ಕುಂಠಿತವಾಗಿದೆ ಎಂದು ನಾನು ಹೇಳ ಬಯಸುತ್ತೇನೆ ಕನ್ನಡ ಶಾಲೆಗಳಲ್ಲಿ ಸರಿಯಾಗಿ ಅಭಿವೃದ್ಧಿಯಾಗ್ತಾ ಇಲ್ಲ ಇದ್ದಂಥ ಕನ್ನಡ ಶಾಲೆಗೆ ಪ್ರೋತ್ಸಾಹ ನೀಡುವ ಬದಲಿಗೆ ಹೊಸದಾಗಿ ಹೊಸ ಹೊಸದಾಗಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನು ಗ್ರಾಮೀಣ ಪ್ರದೇಶದ ಸರಕಾರವೇ ವಸತಿ ಶಾಲೆಗಳನ್ನು ಪ್ರಾರಂಭಿಸಿ ಅದಕ್ಕೆ ಕೊಡಲಿ ಏಟು ನೀಡುತ್ತದೆ ಎಂದು ನಾನು ಹೇಳಲು ಹಿಂಜರಿಯುವುದಿಲ್ಲ ಕನ್ನಡ ಭಾಷೆ ಆಧುನಿಕ ಭಾಷೆಯಾಗಿದ್ದು ಅತ್ಯಂತ ಸ್ವಾರಸ್ಯಕರ ಮತ್ತು ಅತ್ಯಂತ ಸುಂದರ ಭಾಷೆಯಾಗಿದ್ದು ಅದನ್ನು ಉಳಿಸಿ ಬೆಳೆಸಿ ಹೋಗುವುದು ಇಂದಿನ ಜನರ ಆದ್ಯ ಕರ್ತವ್ಯವಾಗಿದೆ ಸರಕಾರ ಕೂಡ ಶಾ ಕನ್ನಡ ಶಾಲೆಗಳಿಗೆ ಕನ್ನಡವನ್ನು ಕಲಿಸುವುದಕ್ಕೆ ಪ್ರೋತ್ಸಾಹ ನೀಡಬೇಕು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಹಲವಾರು ಪ್ರೋತ್ಸಾಹದಾಯಕ ಕ್ರಮಗಳನ್ನು ಕೈಗೊಳ್ಬೇಕು ಕನ್ನಡ ಶಾಲೆಗಳಿಗೆ ಸರಿಯಾದ ಶಿಕ್ಷಕರನ್ನು ನೇಮಕ ಮಾಡದೇ ಅನೇಕ ಶಾಲೆಗಳು ಶಿಕ್ಷಕರಿಗೆ ಶಿಕ್ಷಕರಿಲ್ಲದೇ ಮಕ್ಕಳ ಕಲಿಕೆ ಕುಂಟಾಗುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದ ಜನರು ಕೂಡ ತಮ್ಮ ಮಕ್ಕಳು ಶಾಣ್ಯಾರಾಗ್ಲಿ ಬುದ್ಧಿವಂತ್ರಾಗಿ ಇಂಗ್ಲೀಷ್ ಹೋಗುತ್ತಿರುವುದು ಕೂಡ ನಮ್ಗೆ ಒಂದು ವಿಷಾದನೀಯ ಸಂಗತಿ ಅಂತ ನನಗನಿಸ್ತಾಯಿದೆ ಈ ದಿಸೆಯಲ್ಲಿ ನಮ್ಮ ಸರಕಾರ ಕನ್ನಡ ಅಭಿವೃದ್ಧಿಗೆ ಕನ್ನಡಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಸರಕಾರ ಇನ್ನೂ ಮುಂದಾದರೂ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ಕನ್ನಡ ಶಾ ಕನ್ನಡ ಭಾಷೆಯು ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ಹಿಂದಿನ ಕವಿಗಳು ಈಗ ಈಗಿನ ಕವಿಗಳಿಗೂ ಹಿಂದಿನ ಕವಿಗಳಿಗೂ ಏನು ವ್ಯತ್ಯಾಸ ಅಂದರೆ ಅವರು ಕನ್ನಡದ ಅಪ್ಪಟ ಅಭಿಮಾನಿಗಳಾಗಿದ್ರು ಆದರೆ ಈಗ ಇಂಗ್ಲೀಷಿನ ಕನ್ನಡದಲ್ಲೇ ಇಂಗ್ಲೀಷನ್ನು ಬೆರೆಸಿ ಅನೇಕ ಕವನಗಳನ್ನು ರಚನೆ ಮಾಡ್ತಾರೆ ನಾಟಕ ಬರೀತಾರೆ ಅದೆಲ್ಲ ಭಾಷೆ ಮೇ ತನ್ನ ಪರಿಶುದ್ಧತೆಯನ್ನು ಕನ್ನಡ ಕಳೆದುಕೊಳ್ಳುತ್ತಿರುವುದು ಒಂದು ವಿಷಾದನೀಯ ಸಂಗತಿ ಕನ್ನಡದ ಬಗ್ಗೆ ಇನ್ನಾದರೂ ನಾವು ಹೆಚ್ಚಿನ ಒತ್ತು ಕೊಟ್ಟು ಕನ್ನಡ ಅಭಿವೃದ್ಧಿಗೆ ಪೂರಕವಾದ ಕ್ರಮಗಳನ್ನು ಸರಕಾರ ಈ ದಿಸೆಯಲ್ಲಿ ಕೈಗೊಳ್ಳಬೇಕು ಕನ್ನಡ ಕನ್ನಡ ಕನ್ನಡವಾಗಿಯೇ ಇರಲಿ ಕನ್ನಡದ ಅಭಿವೃದ್ಧಿಗೆ ನಾವೆಲ್ಲರೂ ಪಣ ತೊಟ್ಟು ಅದರ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಪಡಬೇಕು ಕನ್ನಡಿಗರು ಅಭಿಮಾನದಿಂದ ನಮ್ಮ ಬಾ ಇಂಗ್ಲೀಷ್ ನಾವು ಕಲ್ತಿದ್ದರೂ ಕೂಡ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇಲ್ಲದೇ ಹೋದರೆ ಕನ್ನಡ ಬೆಳೆಯುವುದಾದರೂ ಹೇಗೆ ಆದ್ದರಿಂದ ನಾವೆಲ್ಲರೂ ಕನ್ನಡದ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಅನೇಕ ಮಕ್ಕಳು ಕ ಇಂಗ್ಲೀಷ್ ಶಾ ಇಂಗ್ಲೀಷ್ ಶಾಲೆಗೆ ಹೋಗ್ತಿರುವುದು ಕನ್ನಡ ಶಾಲೆ ಕನ್ನಡ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಸಂಖ್ಯೆ ಕಡಿಮೆಯಿದೆ ಅದಕ್ಕೆ ಸ ಅನೇಕ ಕಾರಣಗಳುಂಟು ಸರಕಾರವು ಕೂಡ ಆ ಕನ್ನಡ ಶಾಲೆಗೆ ಪ್ರೋತ್ಸಾಹವನ್ನು ನೀಡದೇ ಕನ್ನಡದ ಕಲಿಕೆಗೆ ಆದ್ಯತೆಯನ್ನು ನೀಡದೇ ಇಂಗ್ಲೀಷ್ ಶಾಲೆಗೆ ಮೊರೆಹೋಗುತ್ತಿರುವುದು ಕೂಡ ಕನ್ನಡದ ಅಳಿವಿಗೆ ಭಾಷೆಗೆ ಭಾಷೆಯ ಅಭಿವೃದ್ಧಿಗೆ ಮಾರಕವಾಗುತ್ತಿರುವದನ್ನು ನಾನು ಈ ಸಂದರ್ಭದಲ್ಲಿ ಯಾವುದೇ ಸಂಕೋಚವಿಲ್ಲದೆ ಹೇಳಲು ಇಚ್ಚಿಸುತ್ತೇನೆ ಆದ್ದರಿಂದ ಇನ್ನು ಮುಂದಾದರೂ ನಮ್ಮ ರಾಜಕಾರಣಿಗಳು ಕನ್ನಡಕ್ಕೆ ನಮ್ಮದು ನಮ್ಮ ರಾಜ್ಯವನ್ನು ಆಳುತ್ತಿರುವ ಯಾವುದೇ ಸರಕಾರವಿರಲಿ ಅವರು ಕನ್ನಡಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಕನ್ನಡ ಶಾಲೆಗಳ ಅಭಿವೃದ್ಧಿ ಮಾಡಬೇಕು ಕನ್ನಡ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡಬೇಕು ಅನೇಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಗ್ರಂಥಗಳನ್ನು ಪ್ರಕಟಿಸಬೇಕು ಸ ಜನಸಾಮಾನ್ಯರಿಗೆ ಅತಿ ಸರಳವಾದ ಮತ್ತು ಸುಂದರವಾದ ಕನ್ನಡ ಭಾಷೆಯ ಬಗ್ಗೆ ತಿಳುವಳಿಕೆ ಕೊಡಬೇಕು ಈ ದಿಶೆಯಲ್ಲಿ ಕನ್ನಡ ಶಾಲೆಗೆ ಪ್ರೋತ್ಸಾಹ ನೀಡುವುದರಿಂದ ಆಡಳಿತದಲ್ಲಿಯು ಕನ್ನಡ ನಡೆಸಲಿಕ್ಕೆ ಸರ್ಕಾರ ಕೂಡ ಒತ್ತು ನೀಡುತ್ತಿದೆ ಆದರೆ ಆ ದೆಸೆಯಲ್ಲಿ ಅತ್ಯಂತ ಕಠಿಣವಾದ ಕ್ರಮ ಇನ್ನು ಅನೇಕ ಸಂಕಷ್ಟಗಳನ್ನು ಕನ್ನಡ ಭಾಷೆಗೆ ಎದುರಿಸುತ್ತಿದೆ ಜನರು ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು ಕನ್ನಡ ವನ್ನು ಬೆಳೆಸಲು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಈ ಸಂದರ್ಬದಲ್ಲಿ ನಾನು ಸ್ಪಷ್ಟಪಡಿಸುತ್ತಿದ್ದೇನೆ ಇವೆಲ್ಲ ಕನ್ನಡ ಶಾಲೆಗಳು ಸಮಸ್ಯೆ ಇರುವುದೇ ನಮ್ಮ ಸ್ಥಳೀಯರಿಂದ ಯಾಕಂದರೆ ರಾಜ್ಯದಲ್ಲಿ ಕನ್ನಡಕ್ಕೆ ಒತ್ತು ನೀಡುವ ಬದಲು ಇಂಗ್ಲೀಷ ಮಿಡಿಯಮ್ ಸಾಲೆಗಳಿಗೆ ಬೇರೆ ದೇಶಗಳಿಂದ ಬಂದು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಕನ್ನಡೇತರರು ಬಂದು ಕನ್ನಡದ ಭಾಷೆಯ ಅಭಿವೃದ್ಧಿಗೆ ಸಹಕಾರ ನೀಡದೇ ತಮ್ಮದೇ ಆದ ಭಾಷೆಯನ್ನು ಒತ್ತು ನೀಡುತ್ತಿರುವುದರಿಂದ ಕನ್ನಡದ ಬೆಳವಣಿಗೆ ಹಿನ್ನಡೆಯಾಗಿದೆ ಇದಕ್ಕಾಗಿ ಸರ್ಕಾರ ಅತ್ಯಂತ ದಿಟ್ಟ ನಿರ್ಧಾರಗಳನ್ನು ಕೊಳ್ ಕೈಗೊಂಡು ಕನ್ನಡದ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಲು ಇಚ್ಚಿಸುತ್ತೇನೆ